ಸಂಕ್ರಾಂತಿ ಹಬ್ಬದ ಪೊಂಗಲನ್ನು ತಯಾರಿಸುತ್ತೇವೆ ಪೊಂಗಲನ್ನು ತಯಾರಿಸಿ ಎಲ್ಲ ರೀತಿಯ ಸ್ವಚ್ಛತೆಯಿಂದ ತಯಾರಿಸಿರುವ ಪೊಂಗಲನ್ನು ಊಟ ಮುಗಿಸಿ ಹಬ್ಬದ ನಂತರ ಊಟ ಮುಗಿಸಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ದೇವರಿಗೆ ನೈವೇದ್ಯ ಮಾಡಿ ಆ ಪೊಂಗಲನ್ನು ಮಾಡಿ ಎಲ್ಲ ರೀ ಎಲ್ಲರಿಗೂ ಬಡಿಸಿ ಪೊಂಗಾ ಸಂಕ್ರಾಂತಿ ಹಬ್ಬದಂದು ಪೊಂಗಲಿನ ವಿಶೇಷತೆ ಆಗಿರುತ್ತದೆ ಮತ್ತು ನಾವು ದೀಪಾವಳಿ ಹಬ್ಬದಂದು ದೀಪಾವಳಿ ಹಬ್ಬದಂದು ಹೋಳಿಗೆ ಪಾಯಸ ಉಪ್ಪಿನಕಾಯಿ ಹಪ್ಳ ಕೋಸುಂಬರಿ ಅನ್ನ ಸಾಂಬಾರು ಪಲ್ಯ ಎಲ್ಲ ರೀತಿಯ ಅಡುಗೆಗಳನ್ನು ತಯಾರಿಸುತ್ತೇವೆ ದೀಪಾವಳಿ ಹಬ್ಬದಂದು ಎಲ್ಲ ಸಿಹಿಯ ಹಬ್ಬವಾಗಿರುತ್ತದೆ ದೀಪಾವಳಿ ಹಬ್ಬವೇ ಒಂದು ವಿಶೇಷವಾಗಿರುತ್ತದೆ ಅದರಲ್ಲಿ ಅದರ ಹಬ್ಬಗಳು ಎಂದರೆ ನಮಗೆ ಬಹಳ ಇಷ್ಟವಾಗಿರುತ್ತದೆ ಅಲ್ಲಿ ನಾವು ಮಾಡುವ ಅಡುಗೆ ಪಾಯಸ ಹೋಳಿಗೆ ಒಬ್ಬಟ್ಟು ಪ್ರತಿಯೊಂದು ತ ನಾವೇ ಮಾಡಿ ನಾವೇ ತಯಿಸುವ ಒಂದು ಅಡುಗೆ ಆಗಿರುತ್ತದೆ ಅಡುಗೆಯಲ್ಲಿ ಹೋಳಿಗೆಗೆ ಕಾಯಿ ಹೋಳ್ಗೆ ಬೇಳೆ ಹೋಳ್ಗೆ ಎರಡು ರೀತಿಯಾದ ಹೋಳಿಗೆಯನ್ನು ಮಾಡಬಹುದು ಮತ್ತು ಕೋಸಂಬರಿಯಲ್ಲಿ ಕಾಳು ಈರುಳ್ಳಿ ಪ್ರತಿಯೊಂದು ಎಲ್ಲವನ್ನು ಹೆಚ್ ಬಿಟ್ಟು ಹಾಕಿ ಮಾಡುವಂಥದ್ದು ಪಾಯಸ ಶಾವಿಗೆ ಮತ್ತು ಹಾಲು ಸಕ್ಕರೆಯಿಂದ ಪಾಯಸವನ್ನ ತಯಾರಿಸುತ್ತೇವೆ ಮತ್ತು ಪಲ್ಯ ಎಲ್ಲ ರೀತಿಯ ಕಾಳು ಮತ್ತು ಪಾ ತರಕಾರಿಗಳನ್ನ ಹಾಕಿ ಪಲ್ಯವನ್ನು ಮಾಡುತ್ತೇವೆ ಮತ್ತು ಅನ್ನ ಅನ್ನ ಆಮೇಲೆ ಪಲಾವು ಕ್ಯಾರೆಟ್ಟು ಆಲೂಗೆಡ್ಡೆ ಬೇನ್ಸ್ ಎಲ್ಲ ಥರದ್ದು ತರಕಾರಿ ಹಾಕಿಬಿಟ್ಟು ಪಲಾವನ್ನು ಮಾಡುತ್ತೇವೆ ಮತ್ತು ಪಾಯ್ಸವೂ ಅಷ್ಟೇ ಎರಡು ರೀತಿ ಪಾಯಸ ಮಾಡ್ತೀವಿ ಒಂದು ಹಾಲು ಪಾಯಸ ಇನ್ನೊಂದು ಶಾವಿಗೆ ಪಾಯಸ ಅಂತ ಮಾಡ್ಬಿಡ್ತೀವಿ ಶಾವಿಗೆ ಪಾಯ್ಸನು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ರವೆ ಪಾಯ್ಸವೂ ಹಾಗೆ ಚಂದ ಇರುತ್ತೆ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡಬೋದು ಆಮೇಲೆ ವಿಶೇಷತೆಯ ದೀಪಾವಳಿ ಹಬ್ಬದಂದು ವಿಶೇಷವಾಗಿ ನಾವು ಹೋಳ್ಗೆಯನ್ನು ತಯಾರಿಸುತ್ತೇವೆ ಹೋಳ್ಗೆಯಲ್ಲಿ ಕಾಯಿ ಹೋಳ್ಗೆ ಮತ್ತು ಬೇಳೆ ಹೋಳ್ಗೆಯನ್ನು ತಯಾರಿಸುತ್ತೇವೆ ಬೇಳೆ ಹೋಳ್ಗೆಯನ್ನು ಮಾಡಿ ಆ ದೇವರಿಗೆ ನೈವೇದ್ಯವನ್ನು ಕೊಟ್ಟು ಎಲ್ಲರೂ ಟೇಸ್ಟನ್ನು ಮಾಡುತ್ತೇವೆ ಎಲ್ಲ ರೀತಿಯ ಅಡುಗೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಮತ್ತು ಯುಗಾದಿ ಹಬ್ಬದಿಂದಲೂ ಹೋಳ್ಗೆಯನ್ನು ಮಾಡುತ್ತೇವೆ ಯುಗಾದಿ ಹಬ್ಬದಲ್ಲೂ ಹೋಳಿಗೆ ಪಾಯಸ ಬೋಂಡ ಹಪ್ಳ ಅನ್ನ ಸಾಂಬಾರ್ ಪಲ್ಯ ಎಲ್ಲ ಪ್ರತಿಯೊಂದನ್ನು ಮಾಡ್ತೇವೆ ಬೋಂಡ ಈರುಳ್ಳಿ ಮೆಣ್ಸಿನ್ಕಾಯಿ ಹಿಟ್ಟು ಎಲ್ಲ ಕಲ್ಸಿಕೊಂಬಿಟ್ಟು ಬೋಂಡವನ್ನು ತಯಾರಿಸುತ್ತೇವೆ ಮತ್ತು ಜಾಮೂನು ಕೂಡ ತಯಾರಿಸ್ತೇವೆ ನಮ್ಮ ಕಡೆ ಜಾಮೂನು ಪ್ರತಿಯೊಂದು ಎಲ್ಲ ರೀತಿಯದ್ದೂ ಮಾಡ್ತೀವಿ ವೆರೈಟಿ ವೆರೈಟಿ ಚಿರೋಟಿ ಮೈದನ ಕಲ್ಸ್ಕೊಂಬಿಟ್ಟು ಎಣ್ಣೆ ಒಳಗೆ ಹಾಕಿ ಅದ್ರ ಮೇಲೆ ಸಕ್ಕರೆ ಉದ್ರ್ಸಿದ್ರೆ ಅದು ಚಿರೋಟಿ ಆಗಿರುತ್ತದೆ ಮತ್ತು ಪಾಯ್ಸವೂ ಅಷ್ಟೇ ಇಲ್ಲಿ ನಾವು ಯುಗಾದಿಯಲ್ಲಿ ರವೆ ಪಾಯಸ ಅಂತ ಮಾಡ್ತೀವಿ ರವೆ ಹುರ್ದು ಬಿಟ್ಟು ಹಾಲು ಹಾಕ್ ಬಿಟ್ಟು ಎಲ್ಲ ಪ್ರತಿಯೊಂದು ಹಾಕಿಬಿಟ್ಟು ಪಾಯಸ ಅಂತ ಮಾಡ್ತೀವಿ ಮತ್ತು ಹೋಳ್ಗೆನು ಅಷ್ಟೇ ನಮಗೆ ಇಲ್ಲಿ ಬನ್ಬಿಟ್ಟು ಕಾಯಿ ಹೋಳ್ಗೆ ಮಾಡ್ಕೊಳ್ತೀವಿ ಯುಗಾದಿಯಲ್ಲಿ ಕಾಯಿ ಹೋಳ್ಗೆ ಅಂತ ಇಷ್ಟ ಕಾಯನ್ನ ರುಬ್ಬಿಟ್ಟು ತುರ್ದು ಬಿಟ್ಟು ಅದನ್ನು ರುಬ್ಬಿಟ್ಟು ಸಕ್ಕರೆ ಹಾಕಿ ಪಾಕ ಮಾಡ್ಕೊಂಬಿಟ್ಟು ಮೈದಾ ನೆನ್ದಿರೋದನ್ನ ಉಜ್ಜಿ ಅದನ್ನೆಲ್ಲ ಮಾಡ್ಬಿಟ್ಟು ಮಾಡ್ತೀವಿ ಮತ್ತು ಇದೂ ಅಷ್ಟೇ ಪಾಯ್ಸವೂ ಹಾಗೆ ಚೆನ್ನಾಗಿರುತ್ತೆ ಮತ್ತು ಪಲ್ಯ ಮತ್ತು ಕಾಳು ಪ್ರತ್ಯೊಂದು ಕಡಲೆ ಕಾಳು ಕಾಳ್ನೂ ಮುಳ್ಗಾಯಿ ಕ್ಯಾರೇಟ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತೀವಿ ಪಲ್ಯವೂ ಅಷ್ಟೇ ಚೆನ್ನಾಗಿ ರುಚಿಯಾಗಿರುತ್ತೆ ಪಲ್ಯ ಪಲ್ಯ ಮುಗುಸಿತ ಪಲ್ಯ ಆಯಿತು ಅನ್ನ ಸಾಂಬಾರು ಪಲ್ಯ ನುಗ್ಗೆಕಾಯಿ ಪಲ್ಯ ಥರದ್ದು ಥರದ್ದು ವೆರೈಟಿ ಆಮೇಲೆ ಕೋಸುಂಬರಿ ಪ್ರತಿಯೊಂದು ಮಾಡ್ತೀವಿ ಕೋಸುಂಬರಿಗೆ ಸೌತೆಕಾಯಿ ಮೆಣ್ಸಿನ್ಕಾಯಿ ಕಾಳು ಪ್ರತಿಯೊಂದು ಎಲ್ಲ ಹಾಕ್ಬಿಟ್ಟಿ ಕೋಸುಂಬರಿ ಮಾಡ್ತೀವಿ ಉಪ್ಪಿನ್ಕಾಯನ್ನೂ ಅಷ್ಟೇ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಶ್ಪೆಷಲಾಗಿ ಮಾಡ್ತೀವಿ ನಾವು ಉಪ್ಪಿನ್ಕಾಯಿಗೆ ಖಾರ ಜಾಸ್ತಿ ಆಗಿರಲಿ ಅಂತ ಹುಳಿ ಹುಳಿ ಆಗಿರುತ್ತೆ ಆಮೇಲೆ ಮತ್ತು ಇನ್ನು ಬಂದ್ಬಿಟ್ಟು ಅನ್ನ ಸಾಂಬಾರು ಅಷ್ಟೆಲ್ಲ ಅಡುಗೆ ಮಾಡ್ತೀವಿ ಹೋಳ್ಗೆನು ಸ್ಪೆಷಲಾಗಿ ಮಾಡ್ತೀವಿ ಮತ್ತು ಜಾಮೂನುನು ಅಷ್ಟೇ ಎಲ್ಲ ಥರದ್ದು ಐಟಮ್ಸನ್ನೂ ಮಾಡ್ತೀವಿ ಎಲ್ಲ ಮಾಡ್ಬಿಟ್ಟು ಹಬ್ಬ ಆದ ತಕ್ಷಣ ಎಲ್ಲ ಊಟ ಮಾಡ್ಬಿಟ್ಟು ರುಚಿಯನ್ನು ನೋಡ್ತೀವಿ ಪ್ರತಿಯೊಂದುಕ್ಕೂ ನಾವೇ ಮಾಡಿದಂಥ ಅಡುಗೆ ಆಗಿರ್ತದೆ ಹಬ್ಬದಲ್ಲಿ ನಾವೇ ಮಾಡಿರ್ತೀವಿ ಹಬ್ಬನ ಹಬ್ಬ ತಯಾರಿಸಿ ಹಬ್ಬವ ಹಬ್ಬದಲ್ಲಿ ಎಲ್ಲ ರೀತಿ ಅಡುಗೆಗಳನ್ನು ನಾವೇ ಮಾಡಿ ನಾವೇ ಕೂತು ಊಟ ಮಾಡ್ತೀವಿ ತುಂಬ ರುಚಿ ಆಗಿರುತ್ತದೆ ಮತ್ತು ಆಷಾಢ ಅಂತನೂ ಮಾಡ್ತೀವಿ ಆಷಾಡ್ದ ಹಬ್ಬ ಅಂತ ಆಷಾಢದಲ್ಲೂ ಅಷ್ಟೇ ವಿಧ ವಿಧವಾದ ಎಲ್ಲ ಹಬ್ಬದಲ್ಲು ಕೂಡ ಮಾಡ್ತೀವಿ ಕ್ರಿಸ್ಮಸಲ್ಲೂ ಅಷ್ಟೇ ಕ್ರಿಸ್ಮಸಲ್ಲಿ ಚಿಕನ್ ಬಿರ್ಯಾನಿ ಪ್ರತಿಯೊಂದು ಮಾಡ್ತೀವಿ ಬಿರ್ಯಾನಿ ಮತ್ತು ಮಶ್ರುಮೂ ಪ್ರತಿಯೊಂದನ್ನೂ ಮಾಡ್ತೀವಿ ಚಿಕನ್ ಬಿರ್ಯಾನಿಲಿ ಚಿಕನ್ ಹಾಕ್ಬಿಟ್ಟು ಅದ್ರ್ಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನೆಲ್ಲ ಹಾಕ್ಬಿಟ್ಟಿ ಬಿರ್ಯಾನಿ ಮಾಡ್ಕೊಳ್ತೀವಿ ಮತ್ತು ಏನು ಅಷ್ಟೇ ಇದ್ರಲ್ಲೂ ಅಷ್ಟೇ ಎಲ್ಲ ರೀತಿಯ ತಾಟ್ಸ್ಗಳು ಇರ್ತವೆ ಮತ್ತು ಹಬ್ಬ ಅಂತ ಬಂದರೆ ಎಲ್ಲದ್ರಲ್ಲೂ ಕಾಮನ್ ಆಗಿರುವುದು ಹೋಳ್ಗೆ ಪಾಯಸ ಒಬ್ಬಟ್ಟು ಇವೆಲ್ಲ ಹಾಂ ಒಬ್ಬಟ್ಟು ಅಂದ್ರೇ ಹೋಳ್ಗೆ ಹೋಳ್ಗೆ ಪಾಯಸ ಬೋಂಡ ಪಲ್ಯ ಹಪ್ಳ ಉಪ್ಪಿನಕಾಯಿ ಇವೆಲ್ಲ ಮಾಮೂಲಿ ಆಗಿರುತ್ತದೆ ಇನ್ನೆಲ್ಲ ಇರುತ್ತೆ ಆಮೇಲೆ ಕೇಸರಿ ಭಾತ್ ಕೂಡ ಮಾಡ್ತೀವಿ ಕೇಸರಿ ಭಾತ್ ಮಾಡ್ಬಿಟ್ಟು ಕೇಸರಿ ಭಾತು ಉಪ್ಪಿಟ್ಟು ಪ್ರತಿಯೊಂದನ್ನೂ ಮಾಡ್ತೀವಿ ನಾವಂತೂ ಹಬ್ಬದಲ್ಲಿ ನಾ ಆಮೇಲೆ ಇದೂ ಅಷ್ಟೇ ಪಲಾವು ಹೇಗೆ ಮಾಡೋದು ಅಂತಂದರೆ ತರಕಾರಿ ಬೀನ್ಸು ಕ್ಯಾರೆಟ್ಟು ಬಟಾಣಿ ಎಲ್ಲ ತರಕಾರಿನು ಹೆಚ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ಟಿ ಅದನ್ನು ಪಲಾವ್ ಮಾಡ್ಬಿಡ್ತೀನಿ ಆಮೇಲೆ ಮಿಕ್ಕಿದ್ದು ಕೇಸರಿ ಭಾತು ರವೇನ ಹುರ್ದುಬಿಟ್ಟು ಅದಕ್ಕೆ ಕೇಸರಿ ಹಾಕಿ ಕೇಸರಿ ಹಾಕಿ ಸಕ್ಕರೆ ಹಾಕ್ಬಿಟ್ಟಿ ಕಾಯಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೇಯಿಸಿಬಿಟ್ರೆ ಅದು ಕೇಸರಿ ಭಾತ್ ಆಗಿಬಿಡುತ್ತೆ ಆಮೇಲೆ ಇದೂ ಅಷ್ಟೇ ಜಾಮೂನು ಅಷ್ಟೇ ನಾವು ಜಾಮೂನ್ ಹಿಟ್ ತಗೋ ಬಂದ್ಬಿಟ್ಟು ಜಾಮೂನನ್ನ ಕಲಿಸಿ ಇದನ್ನೆಲ್ಲ ರೌಂಡ್ ಮಾಡಿ ಎಣ್ಣೆ ಒಳಗೆ ಹಾಕಿ ಆಮೇಲೆ ಅದಕ್ಕೆ ಪಾಕ ಮಾಡಿಬಿಟ್ಟು ಅದ್ರೊಳಗೆ ಹಾಕಿ ಜಾಮೂನನ್ನ ತಯಾರಿಸ್ತೇವೆ ಮತ್ತು ಜಾಮೂನನ್ನ ತಯಾರಿಸಿದ ಮೇಲೆ ಆ ಜಾಮೂನ್ ತಯಾರಿಸ್ತೀವಿ ಅದನ್ನು ಆರಕ್ ಇಟ್ಟು ಬಿಡ್ತೀವಿ ಆಮೇಲೆ ಇದೂ ಅಷ್ಟೇ ಎಂಥದು ಚಿರೋಟಿ ಅಂತೀವಿ ಚಿರೋಟಿನೂ ಅಷ್ಟೇ ಅದನ್ನು ಮೈದಾ ಮಿದ್ ಇಟ್ಬಿಟ್ಟು ಮೈದನೆಲ್ಲ ತಗೊಂಡು ಹೀಗೆ ಲಟ್ ಬಿಟ್ಟು ಅದನ್ನು ಎಣ್ಣೆ ಒಳಗೆ ಹಾಕಿ ಕರ್ದು ಅದ್ರ ಮೇಲೆ ಸಕ್ಕರೆ ಉದ್ರಿಸ್ತಿವಿ ಹಂಗೆ ತುಂಬ ಮಾಡ್ಕೊಳ್ತೀವಿ ಮತ್ತು ಬಂದುಬಿಟ್ಟು ಪಲ್ಯನೂ ಅಷ್ಟೇ ನುಗ್ಗೆಕಾಯಿ ಪಲ್ಯ ಮಾಡ್ತೀವಿ ಎಲ್ಲ ಎಲ್ಲ ಥರದ್ದು ಪಲ್ಯ ಮಾಡ್ತೀವಿ ಪಲ್ಯ ಮಾಡ್ಕೊಂಡು ರುಚಿ ನೋಡ್ತೀವಿ ಆಮೇಲೆ ಇನ್ನೊಂದು ಬಂದುಬಿಟ್ಟು ಇದರಲ್ಲಿ ಪಲಾವ್ ಮಾ ಪಲಾವ್ ಮಾಡ್ಬಿಡ್ತೀವಿ ಒಂದು ತರಕಾರಿ ಪಲಾವು ಇನ್ನೊಂದು ಕ್ಯಾರೊಟ್ ಪಲಾವ್ ಅಂತ ಮಾಡ್ತೀವಿ ನಾವು ಎಲ್ಲ ತರಕಾರಿ ಹಾಕ್ಬಿಟ್ಟು ಒಂದು ಪಲಾವ್ ಮಾಡ್ತೀವಿ ಅದು ಚುಂಬ ಚೆನ್ನಾಗಿರುತ್ತದೆ ಮತ್ತು ಇದು ಜಾಂಗೀರು ಜಾಂಗೀರು ತುಂಬ ಇಷ್ಟ ನನಗೆ ಅದನ್ನು ಅಜ್ಜಿ ಮಾಡ್ತಾರೆ ಎಂಥ ಜಾಂಗೀರು ಅದು ಇದು ಹಿಟ್ಟು ತಗೊ ಬಂದ್ಬಿಟ್ಟು ಕಲ್ಸ್ಬಿಟ್ಟು ಹಿಂಗೆ ಎಣ್ಣೆ ಒಳಗೆ ಹಿಂಗ್ ಬಿಟ್ಟು ಎಣ್ಣೆಲಿ ಕರಿದ್ರೆ ಅದು ಜಾಂಗೀರ್ ಆಗುತ್ತೆ ಆಮೇಲೆ ಜೇಬೆಲ್ ಜಿಲೇಬಿನೂ ಹಾಗೆ ಮಾಡ್ತೀವಿ ಮತ್ತು ಹಪ್ಳ ಹಪ್ಳ ಹಪ್ಲದ್ ಪ್ಯಾಕೆಟ್ ತಂದುಬಿಟ್ಟು ಹಪ್ಳ ತಗೊ ಬಂದಿಟ್ಟು ಎಣ್ಣೆಲ್ ಹಾಕಿ ಕರದು ಬಿಟ್ಟರೆ ಅದು ಹಪ್ಪಳ ರೆಡಿ ಮಾಡ್ತೀವಿ ಇನ್ನೊಂದು ಹಪ್ಳ ಆಗಿರುತ್ತದೆ ಆಮೇಲೆ ಮತ್ತು ಉಪ್ಪಿನ್ಕಾಯನ್ನೂ ಅಷ್ಟೇ ನಾವೇ ತಯಾರು ಮಾಡ್ತೀವಿ ಬೇಯಿಸ್ಬಿಟ್ಟು ಮಾವಿನ್ಕಾಯನ್ನೆಲ್ಲ ಕೊಯ್ದ್ಬಿಟ್ಟು ಅದನ್ನು ಸಣ್ ಸಣ್ತಾವ್ಗ್ ಹೆಚ್ಚಿ ಬೇಯಿಸ್ಬಿಟ್ಟು ಅದಿಕ್ಕೆ ಖಾರದ ಪುಡಿ ಉಪ್ಪು ಹುಳಿ ಎಲ್ಲ ಹಾಕ್ಬಿಟ್ಟಿ ಉಪ್ಪಿನ್ಕಾಯನ್ನ ಮಾಡ್ತೀವಿ ಮತ್ತು ಬೋಂಡನೂ ಅಷ್ಟೇ ಬಜ್ಜಿ ಬಜ್ಜಿ ಮೆಣ್ಸಿನ್ಕಾಯಿ ಬಜ್ಜಿನೂ ಮಾಡ್ತೀವಿ ಮತ್ತು ಬೋಂಡ ಈರುಳ್ಳಿ ಮೆಣ್ಸಿನ್ಕಾಯಿ ಸಾಂಬಾರು ಸೊಪ್ಪೆಲ್ಲ ಹಾಕಿಬಿಟ್ಟು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಬಿಟ್ಟು ಎಣ್ಣೆ ಒಳಗೆ ಹಾಕಿ ಬೋಂಡವನ್ನು ಕರಿತೀವಿ ಮತ್ತು ಎಲ್ಲ ರೀತಿಯ ಎಲ್ಲ ರೀತಿಯ ಅಡುಗೆಗಳನ್ನು ಮಾಡ್ತೀವಿ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಕೋಸುಂಬರಿ ಆಯಿತು ಕೋಸುಂಬರಿನೂ ಅಷ್ಟೇ ಎಲ್ಲ ರೀತಿಯಾಗಿ ಮಾಡ್ತೀವಿ ಪಲಾವು ಪಾಯಸ ಬೋಂಡ ಕೋಸುಂಬರಿ ಹೋಳ್ಗೆನು ಅಷ್ಟೇ ಹೋಳ್ಗೆನು ತುಂಬ ಚೆನ್ನಾಗಿರುತ್ತದೆ ಆಮೇಲೆ ಇನ್ನೊಂದು ಕೇಸರಿ ಭಾತು ಓ ಹ ಇದು ಉಪ್ಪಿಟ್ಟನ್ನೂ ಮಾಡ್ತೀನಿ ಒಂದೊಂದು ಕಡೆ ಉಪ್ಪಿಟ್ಟನ್ನೂ ಮಾಡ್ತಾರೆ ನಮ್ಮ ಕಡೆಯೂ ಉಪ್ಪಿಟ್ಟು ಮಾಡ್ತೀವಿ ರವೆನ ಹುರ್ದ್ ಬಿಟ್ಟು ಚೆನ್ನಾಗಿ ರವೆನ ಹುರ್ದ್ಬಿಟ್ಟು ರವೆ ಹುರ್ದ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಒಗ್ರೆಣೆ ಎಲ್ಲ ಹಾಕ್ಬಿಟ್ಟೂ ಇಟಾ ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸಿ ಉಪ್ಪಿಟ್ಟನ್ನ ಮಾಡ್ತೀವಿ ಮತ್ತು ಇನ್ನೊಂದು ಇನ್ನೊಂದು ಪಲ್ಯ ಮಾಡ್ತೀವಿ ಕಾಳ್ಗಳ ಪಲ್ಯ ಅಂತ ಕಾಳು ಹಾಕ್ಬಿಟ್ಟಿ ಒಗ್ಗರ್ಣೆ ಕಾಳು ಪಲ್ಯ ಅಂತ ಮಾಡ್ತೀವಿ ಕಡಲೆ ಕಾಳು ಉಸಲಿ ಅಂತ ಕಡಲೆ ಕಾಳನ್ನ ಬೇಯ್ಸಿಬಿಟ್ಟು ಅದಕ್ಕೆ ಒಗ್ಗರಣೆ ಹಾಕಿ ಒಗ್ಗರ್ಣೆ ಹಾಕ್ಬಿಟ್ಟಿ ಅದಕ್ಕೆ ಒಗ್ಗರ್ಣೆ ಕಾಳು ಅಂತ ಮಾಡ್ತೀವಿ ಅದು ತುಂಬ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ ಮಾಡ್ತೀವಿ ಯುಗಾದಿ ಹಬ್ಬಕ್ಕೆ ಕಡಲೆ ಕಾಳು ಉಸಲಿ ಅಂತ ಅದೂ ಚೆನ್ನಾಗಿರ್ತೈತೆ ಮತ್ತು ಗಣೇಶ ಹಬ್ಬಕ್ಕುನು ಕೂಡ ಕಾಯಿ ಕಡ್ಬನ್ನ ಮಾಡ್ತೀವಿ ಗಣಪತಿಗೆ ಇಷ್ಟ ಅಂತ ಕಾಯಿ ಕಡ್ಬನ್ನ ಮಾಡ್ತೀವಿ ಅಂದರೆ ಮಿಕ್ಸಿಲಿ ಅಕ್ಕಿನ ಹುರ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ಅದ್ರೊಳಿಗೆ ಕಾಯಿ ತುರಿ ಹಾಕಿ ಹೀಗೆ ಕಟ್ಟಿ ಕಾಯಿ ಕಡ್ಬು ಒಳಿಗ್ ಕಾಯಿ ತಪ್ಲೆ ತು ಕಡ್ಬಿನ ತಪ್ಲಿಗೆ ಹಾಕಿ ಇಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ತೀವಿ ಅದು ಉಬ್ಬಿ ತುಂಬ ಚೆನ್ನಾಗಿರುತ್ತೆ ತಿನ್ನಲು ಸಖತ್ತಾಗಿ ಇರ್ತೈತೆ ಗೌರಿ ಗಣೇಶ ಹಬ್ದಲ್ ಅಂತೂ ಗೌರಿ ಗಣೇಶ ಹಬ್ದಲ್ಲಿ ಕಾಯಿ ಕಡುಬು ಅಂದ್ರೇ ಇಷ್ಟ ಕಾಯೊ ಕಡ್ಬನ್ನ ನಾವು ಸಖತ್ತಾಗಿ ಮಾಡ್ತೀವಿ ಚೆನ್ನಾಗಿರುತ್ತೆ ಎಲ್ಲ ರೀತಿಯ ಹಬ್ಬದಲ್ಲೂ ಒಂದೊಂದು ಥರದ ಐಟಮ್ಗಳನ್ನು ಮಾಡ್ತೀವಿ ದೀಪಾವಳಿಲೂ ಅಷ್ಟೇ ಗೌರಿ ಗಣೇಶ ಹಬ್ದಲು ಅಷ್ಟೇನು ಹೋಳ್ಗೆನು ಮಾಡ್ತೀವಿ ಕಾಯಿ ಹೋಳ್ಗೆ ಅಂತ ಮಾಡ್ತೀವಿ ಗಣೇಶಂಗೆ ಇಷ್ಟ ಅಂತ ಆಮೇಲೆ ಎಲ್ಲ ರೀತಿಯ